ನಾನು ನಾವು ಚಿತ್ರದುರ್ಗದಿಂದ ಬೆಂಗಳೂರು ತಲುಪಿದ್ದೇವೆ ಹೆಬ್ಬಾಳ ತಿರುವಿನಲ್ಲಿ ನಾವು ಕ್ಯಾಬ್ಗಾಗಿ ಕಾಯ್ತಾಯಿದ್ದೇನೆ ಒಂದೂ ಕ್ಯಾಬ್ ಸಿಗ್ತಾಯಿಲ್ಲ ಯಶವಂತಪುರದತ್ರ ಯಾವ್ದಾರು ಒಂದು ಕ್ಯಾಬ್ ಇದ್ದರೆ ನಮಗೆ ವ್ಯವಸ್ಥೆ ಮಾಡಿಕೊಡಲು ನಿಮ್ಮಲ್ಲಿ ಕೋರ್ತಾಯಿದ್ದೇನೆ ನಾವು ಐದು ಜನ ಒಟ್ಟಿಗೆ ಇದ್ದೇವೆ ಆ ಕ್ಯಾಬ್ನಲ್ಲಿ ಕೇವಲ ನಾಲ್ಕು ಜನ ಇದು ಹಿಡಿಯೋದು ಆದರೆ ಹೆಚ್ಚಿನ ದರವನ್ನು ನಾವು ಕೊಡ್ತೇವೆ ಎಷ್ಟು ದರ ಆಗುತ್ತೆ ಅನ್ನೋದು ತಿಳಿಸಿ ಜೊತೆಗೆ ನಾವು ಹೋಗುವಂಥ ವಿಳಾಸ ಯಾವುದು ಅಂಥೇಳಿದ್ರೆ ಹೆಬ್ಬಾಳ ತಿರುವಿನ ಮೂಲಕ ವಿಮಾನ ನಿಲ್ದಾಣದ ರಸ್ತೆಯಿಂದ ಅಮೃತಹಳ್ಳಿಗೆ ಹೋಗಬೇಕಾಗಿದೆ ಅದಕ್ಕೆ ತಗಲುವ ದರ ಎಷ್ಟು ಅನ್ನೋದನ್ನು ಅವರಿಗೆ ವಿಚಾರ ಮಾಡಿ ಜೊತೆಗೆ ನಾವು ನಮ್ಮ ವಿಳಾಸ ತಲುಪಿದ ನಂತರ ಹತ್ತು ನಿಮಿಷದ ನಂತರ ನಾವೆಲ್ಲ ಸ್ವಲ್ಪರಿಫ್ರೆಶ್ ಆಗ್ಬಿಟ್ಟು ನಾವು ಅದೇ ಕ್ಯಾಬ್ನಲ್ಲಿ ವಾಪಸ್ಸು ಬರೋರಿದ್ದೇವೆ ನಾವು ಹೊರಟ ಸ್ಥಳದಿಂದ ಹೊರಟ ಸ್ಥಳಕ್ಕೆ ವಾಪಸ್ಸು ಬರೋದು ಇದ್ದೇವೆ ಅದಕ್ಕೆ ತಗಲುವ ದರ ಎಷ್ಟು ಅನ್ನೋದನ್ನು ನೀವು ತಿಳಿಸಿ ನಮಗೆ ಕ್ಯಾಬ್ನ ವ್ಯವಸ್ಥೆ ಮಾಡಿಕೊಡಿ